ಒಂದು ಇಲ್ಲೇ ಒಂದು ಸಾಗ್ರದಿಂದ ಒಂದು ಸ್ವಲ್ಪ ಒಂದು ನಾಲ್ಕು ಐದು ಕಿಲೋ ಒಂದು ಎಂಟು ಹತ್ತು ಕಿಲೋಮೀಟ್ರ್ ದೂರ್ದಲ್ಲಿ ಒಂದು ವಸ್ತು ಪ್ರದರ್ಶನಾಲಯ ಇದೆ ಇಲ್ಲಿ ಒಳ್ಳೆಯ ಕಲಾ ಗ್ಯಾಲರಿಗಳು ಕಲಾ ವಸ್ತು ಸಂಗ್ರಹಾಲಯಗಳು ಇದೆ ಹಳೆಯ ಕಾಲದ ನಾಣ್ಯಗಳು ಹಳೆಯ ಕಾಲದಲ್ಲಿ ಜನರು ಉಪಯೋಗ್ಸ್ತಿದ್ದ ಪಾತ್ರೆ ಅವರು ಮಾಡ್ತಿದ್ದ ಅಡುಗೆಗಳು ಅದೆಲ್ಲ ವಸ್ತು ಸಂಗ್ರಹಾಲಯದಲ್ಲಿದೆ ಇದು ಬೆಳಗ್ಗೆ ಒಂದು ಹತ್ತರಿಂದ ಆರು ಸಂಜೆ ಆರು ಗಂಟೆ ತನಕ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಒಂದು ಸರ್ತಿ ಭೇಟಿ ಕೊಟ್ಟು ಒಂದು ಟೈಮ್ ತಗೊಂಡು ಹೋಗಿ ಬಂದರೆ ತುಂಬ ಅನುಕೂಲ ಅಂತ ಅನಿಸ್ಬೋದು